ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೂಡ ಒಂದು ತುಂಬ ಒಂದು ಸುಂದರವಾದ ಜಿಲ್ಲೆ ಅಂತಾನೆ ಹೇಳ್ಬೋದು ಮತ್ತು ಇಲ್ಲೂ ಕೂಡ ತುಂಬಾ ಒಂದು ಡೆವಲಪ್ ಆಗ್ತಿರೋ ಒಂದು ಜಿಲ್ಲೆ ಅಂತನೆ ಹೇಳ್ಬೋದು ಯಾಕೆ ಅಂದರೆ ಇವಾಗ ಸರ್ಕಾರದವರು ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರದ ಸರ್ಕಾರದವರು ತುಂಬಾ ಒಂದು ಎಚ್ಚೆತ್ಕೊಂಡಿದ್ದಾರೆ ಅಂತನೆ ಹೇಳ್ಬೋದು ಯಾಕೆ ಅಂದರೆ ಮುಂಚೆಯೆಲ್ಲ ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ಲ ಇವಾಗಂತೂ ಟೂರಿಸಂಗಂತೂ ತುಂಬಾ ಒಂದು ಅಟ್ರಾಕ್ಟ್ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಒಂದು ಡೆವಲಪ್ ಆಗಬೇಕು ಅಂತ ತುಂಬಾ ಒಂದು ಒತ್ತನ್ನು ನೀಡ್ತಿದ್ದಾರೆ ಸರ್ಕಾರದವರು ಯಾಕೆಂದರೆ ಇಲ್ಲಿ ನಂದಿ ಬೆಟ್ಟ ಈ ಮತ್ತು ಆವಳ ಬೆಟ್ಟ ಇಶಾ ಫೌಂಡೇಶನ್ನು ಈ ರೀತಿಯಾಗಿರೋದ್ರಿಂದ ತುಂಬಾ ಒಂದು ಬಹು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ ಆದ್ದರಿಂದ ಆದಷ್ಟು ಸರ್ಕಾರದವರು ತುಂಬ ಒಂದು ರೋಡ್ ತುಂಬ ಸುಂದರವಾದ ರೋಡ್ಗಳ್ನ ಮಾಡ್ಕೊಡ್ಬೆ ಮಾಡ್ಕೊಡ್ಬೇಕು ಮತ್ತು ಯಾವುದೇ ರೀತಿ ತೊಂದರೆ ಆಗ್ದಲೆ ನೋಡ್ಕೊಬೇಕು ಜನಗಳಿಗೆ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಮತ್ತು ಪ್ರತಿಯೊಂದು ತಾಲೂಕಲ್ಲೂ ಎಲ್ಲ ಥರದ ನಿಗಾವನ್ನು ನಿಭಾಯಿಸ್ತವ್ರೆ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂದರೆ ಇವಾಗ ಅಭಿವೃದ್ಧಿ ಮೇಲೆ ತುಂಬ ಒಂದು ಅವರು ಒತ್ತನ್ನು ಕೊಡ್ತಿರೋದ್ರಿಂದ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮದಲ್ಲೂ ಸರ್ಕಾರಿ ಒಂದು ಆಫೀಸ್ಗಳ್ನ ಮತ್ತು ಸರ್ಕಾರದ ಒಂದು ಕಚೇರಿಗಳ್ನ ಓಪನ್ ಮಾಡ್ತಾವ್ರೆ ಯಾಕಂದರೆ ಅದು ಜನ್ಗಳ್ಗೆ ಒಂದು ಸಹಾಯ ಆಗತ್ತೆ ಅಂತನೆ ಹೇಳ್ಬೋದು ಯಾಕಂದರೆ ಇವಾಗ ನೋಡಿ ನೀವು ಮುಂಚೆಯೆಲ್ಲ ಹಳ್ಳಿಯವರೆಲ್ಲ ಬಂದು ಎಲ್ಲ ಒಂದು ಪ್ರತಿಯೊಂದು ವಿಷಯ ತಿಳ್ಕೊಳಕ್ಕೂ ಅವ್ರು ಸಿಟಿಗೆ ಬರಬೇಕಾಗಿತ್ತು ಅದು ತುಂಬ ಒಂದು ಅವರಿಗೆ ತೊಂದರೆ ಆಗ್ತಿತ್ತು ಅಂತನೆ ಹೇಳ್ಬೋದು ಯಾಕಂದರೆ ಅವ್ರಿಗೆ ಟೈಮ್ ವೇಸ್ಟ್ ಆಗ್ತಿತ್ತು ಪ್ರತಿಯೊಂದು ಸಣ್ಣ ಇನ್ಫಾರ್ಮೇಷನ್ ಪಡಿಬೇಕಂದ್ರು ಅವರು ಸಿಟಿಗೆ ಬರಬೇಕಾಗಿತ್ತು ಇದು ತುಂಬ ಅವ್ರಿಗೆ ಸಹಾಯ ಸಹಾಯ ಆಗ್ತಿರ್ಲಿಲ್ಲಂತು ತುಂಬ ತೊಂದರೆ ಆಗ್ತಿತ್ತು ಯಾಕೆಂದರೆ ಇವಾಗ ಹಳ್ಳಿ ಜನ್ಗಳ್ಗೆ ಯಾವಾಗಲೂ ಅವ್ರಿಗೆ ಪ್ರಯಾಣ ಮಾಡೋಕ್ಕಾಗಲ್ಲ ಅವ್ರದೇ ಆದ ಒಂದು ಕೆಲಸ ಇರತ್ತೆ ರೈತರು ಅವರು ಹೊಲವನ್ನು ಹೂ ಹೊಲವನ್ನು ಕೆಲಸ ಮಾಡೋದು ಬಿಟ್ಟು ಬರಕ್ಕೆ ಆಗ್ತಿರ್ಲಿಲ್ಲ ಆದ್ದರಿಂದ ಇವಾಗ ಸರ್ಕಾರದವರು ಯಾವ ರೀತಿ ಅಂದರೆ ಪ್ರತಿಯೊಂದು ಕಛೇರಿನು ಇವಾಗ ಪ್ರತಿಯೊಂದು ತಾಲೂಕಲ್ಲಿ ಮಾಡ್ತಿದ್ದಾರೆ ಅವರವರ ತಾಲುಕವರು ಅಲ್ಲೇ ಅವ್ರು ವಿಚಾರ್ಸ್ಕೊಬೋದು ಮತ್ತೆ ಇವಾಗ ರಿಜಿಸ್ಟ್ರೇಷನ್ಗಳೂ ಅಷ್ಟೇ ಮುಂಚೆ ಎಲ್ಲ ಇವಾಗ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲ್ಲೂಕು ಇದೆಯೋ ಅಷ್ಟು ತಾಲ್ಲೂಕುಗಳು ಸಿಟಿಗೆ ಬರಬೇಕಾಯ್ತು ಆದರೆ ಇವಾಗೆಲ್ಲ ಹಾಗಲ್ಲ ಇವಾಗ ಪ್ರತಿಯೊಂದು ತಾಲ್ಲೂಕವರು ಇವಾಗ ನೋಡಿ ಗೌರಿಬಿದನೂರು ಅವರು ಅಲ್ಲೇ ಮಾಡ್ಕೊಬೋದು ಅದೇ ತಾಲೂಕಲ್ಲೇ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಈ ರೀತಿ ಆ ಒಂದು ಸೌಲಭ್ಯ ಮಾಡ್ಕೊಟ್ಟಿರೋದ್ರಿಂದ ಸರ್ಕಾರದವ್ರಿಗೆ ಅದು ಜನ್ಗಳ್ಗೆ ಒಂದು ಸಹಾಯವಾಗತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳು ಈ ರೀತಿ ಇವಾಗ ನಗರ ಪಾಲಿಕೆಯಲ್ಲಿ ಯಾವ ರೀತಿ ಸಾ ಕೆಲ್ಸಗಳಾಗ್ತಿದೆ ಅಂದರೆ ತುಂಬಾ ಒಂದು ವಾರ್ಡ್ಗಳು ಮಾಡಿಬಿಟ್ಬಿಟ್ಟಿದ್ದಾರೆ ಅಲ್ಲಿನ ಕೌನ್ಸಿಲರ್ಗಳು ಅಲ್ಲಿನ ಕಾರ್ಪೊರೇಟರ್ಗಳು ಅವ್ರವರ ಏರಿಯಾಗಳನ್ನ ಅವ್ರವರು ತುಂಬಾ ಚೆನ್ನಾಗಿ ಸುಂದ್ರ್ವಾಗಿ ನಿಭಾಯಿಸಬೇಕು ಯಾಕೆ ಅಂದರೆ ಇವಾಗ ನೋಡಿ ಯಾವುದೇ ರೀತಿ ಚರಂಡಿಗಳಲ್ಲಿ ನೀರು ಕಟ್ಕೊಬಾರ್ದು ಈ ರೀತಿ ತುಂಬ ಸಹಾಯ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜನಗಳಿಗೆ ಒಂದು ಖುಷಿ ಆಗುತ್ತೆ ಏಕೆಂದರೆ ಅವರ ಏರಿಯಾ ಕ್ಲೀನಾಗಿ ಇದ್ದಷ್ಟು ಜನಗಳಿಗೆ ಒಂದು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮಹತ್ತ್ವದ ಪರಿಣಾಮವಾಗಿದೆ ಅಂತನೇ ಹೇಳ್ಬೋದು ಯಾವ ರೀತಿ ಅಂದರೆ ಈಗ ಆಡಳಿತ ಸರ್ಕಾರದವರು ಮತ್ತು ಇಲ್ಲಿನ ಸರ್ಕಾರದವರು ಎಲ್ಲ ಸೇರಿ ಒಂದು ಅಭಿವೃದ್ಧಿಗೆ ಒಂದು ತುಂಬಾ ಒಂದು ಕೊಡುಗೆ ಕೊಡ್ತಾವ್ರೆ ಅಂತನೇ ಹೇಳ್ಬೋದು